ಹಲೋ ನನ್ನ ಹೆಸ್ರು ಪ್ರೇಮ ನಾನು ಒಂದು ಸಂಘವನ್ನು ಓಪನ್ ಓಪನ್ ಮಾಡಬೇಕು ಅಂತ ಅನ್ಕೊಂತಾಯಿದ್ದೆ ಆಗ ನಮ್ಮಮನೆಯವರು ನನಗೆ ತುಂಬ ಸಾತ್ ಕೊಟ್ಟರು ಅವರು ನಮಗೆ ತುಂಬ ಧೈರ್ಯ ತುಂಬಿದ್ರು ಆಗಲಿ ಸಂಘ ಓಪನ್ ಮಾಡು ನಾನು ಇನ್ನು ನಾನು ನಿಂಗೆ ಸಾತ್ ಕೊಡ್ತೀನಂತೇಳಿದ್ರು ಆಮೇಲೆ ನಾನು ಯಾವ ಒಬ್ಬೊಬ್ರುನ್ನು ಹೋಗಿ ಕೇಳಿದೆ ನಾನು ಸಂಘ ಓಪನ್ ಮಾಡ್ತಾಯಿದ್ದಿನಿ ನನ್ನ ನಮ್ಮ ಜೊತೆ ಸೇರ್ತೀರ ಅಂತ ಹೋಗ್ ಮನೆ ಮನೆ ಕೇಳಿದೆ ಇಪ್ಪತ್ತು ಜನ ಅಕ್ಕಂದಿರು ನನ್ಗೇಳಿದ್ರು ಆಯಿತು ಪ್ರೇಮ ನೀನು ಸಂಘ ಓಪನ್ ಮಾಡು ನಾವು ನಿನ್ನ ಜೊತೇಲಿ ಸೇರ್ತಿನಿ ಅಂತೇಳಿದ್ರು ಆಮೇಲೆ ಎಲ್ಲ ಯಾರ್ಯಾರು ಸೇರ್ತಿರಂತಂತೇಳಿದ್ರು ಎಲ್ಲ ಹೆಸ್ರುಗಳ್ ಬರ್ಕೊಬಂದು ಕುತ್ಕೊಂಡ್ರಿ ಇಪ್ಪತ್ತು ಜನ ಅಕ್ಕಂದಿರು ನನಗೆ ಎಲ್ಪ್ ಮಾಡಿದ್ರು ಏನಂತಂದರೆ ಆಯಿತು ನೀನು ನನಗೋಸ್ಕರ ನಮಗೋಸ್ಕರ ನೀನು ಸಂಘ ಓಪನ್ ಮಾಡ್ತಾಯಿರೋದು ನಮಗೂ ಹೆಲ್ಪಾಗುತ್ತೆ ಮಕ್ಕಳು ಓದೋದುಕ್ಕಾಗುತ್ತೆ ಮತ್ತು ನಮಗೆ ಒಬ್ರಹತ್ರ ಹೋಗಿ ಕಾಸು ಕೇಳೋದು ತಪ್ಪುತ್ತೆ ನಮಗೇನಾನ ವ್ಯಾಪಾರ ಮಾಡಬೇಕಂದ್ರೆ ಈ ಉಳ್ತಾಯದಲ್ಲಿ ನಮ್ಗೆ ಸಿಗುತ್ತೆ ಅಂತೇಳ್ತಾರೆ ಆಗ ನಾನೇಳ್ದೆ ಸರಿ ಎಲ್ಲರು ಸಂಘ ಓಪನ್ ಮಾಡೋಣ ಸಂಘದೆಸ್ರ್ ಏನಿಡೋಣ ಅಂತ ಮಾತಾಡಿದ್ರಿ ನಮ್ಮ ಸಂಘ್ದಹೆಸ್ರ್ ಏನಿಡೋದು ಅಂತೆಲ್ಲ ಯೋಚನೆ ಮಾಡಿದ್ರು ನಾನೇಳ್ದೆ ಮಯೂರಿ ಸ್ತ್ರೀ ಶಕ್ತಿ ಸಂಘ ಅಂತ ಓಪನ್ ಮಾಡೋಣಾಂತೇಳಿದ್ರೆ ಆಯಿತು ಅಂತ ಎಲ್ಲ ಇಪ್ಪತ್ತು ಜನ ಅಕ್ಕಂದಿರು ನನಗೆ ಹೇಳದ್ರು ನಾನು ಆಯಿತು ಅಂತೇಳ್ದೆ ಮತ್ತು ಎಲ್ಲ ಇಪ್ಪತ್ತು ಜನ ಸಂಘ್ದಹೆಸ್ರು ಸುಚ್ ಮಾಡಿಬಿಟ್ರೆ ಎಲ್ಲರು ಸಂಘ್ದಹೆಸ್ರು ಆಯಿತು ಚೆನ್ನಾಗಾಯ್ತು ಅಂತಂದರು ಮತ್ತು ಸಂಘದಹೆಸ್ರು ಓಪನ್ ಮಾಡಿಬಿಟ್ರೆ ಬುಕ್ಸ್ ಬೇಕಲ್ಲ ಬುಕ್ಸ್ ಬೇಕಾದರೆ ಏನು ಮಾಡಬೇಕು ಪ್ರತಿ ಒಬ್ರು ಐವತ್ತು ಐವತ್ತು ರೂಪಾಯಿ ಕಾಸು ಹಾಕ್ಕೊಂಡೋಗಿ ಬುಕ್ಸ್ ತಂದು ನಡವಳಿಕೆ ಬುಕ್ ಅಂತ ತಂದ್ರಿ ಆಮೇಲೆ ಪುಸ್ತಕ ಚಿಕ್ಕದು ಅಂತ ಪೊ ಪುಸ್ತಕ ತಂದ್ರಿ ತಗೊಬಂದು ಎಲ್ಲ ಒಂದು ತಿಂಗಳು ಸಂಘವು ಓಪನ್ ಮಾಡು ಒಂದು ತಿಂಗಳು ಎಲ್ಲರು ಐವತ್ತು ಐ ವಾರಕ್ಕೆ ಐವತ್ತು ಐವತ್ತು ರೂಪಾಯಿ ಕಲೆಶನ್ ಮಾಡಿದ್ರಿ ಆ ಸಂಘ ಆ ಕಾಸನ್ನು ಎಲ್ಲ ವಾ ತಿಂಗಳು ಕಾಸು ತಗೊಂಡೋಗಿ ಬ್ಯಾಂಕ್ ಹೋದ್ರೆ ಬ್ಯಾಂಕಲ್ಲಿ ಖಾತೆ ತೆಗಿಬೇಕಂತೇಳಿದ್ರು ಬ್ಯಾಂಕ್ ಅಕೌಂಟ್ ಮಾಡ್ಸಿದ್ರಿ ಅಕೌಂಟ್ ಮಾಡಿಸಿ ಎಲ್ಲ ಪ್ರತಿ ವಾರ ಸಂಘ ಮಾಡ್ತಿರಿ ಪ್ರತಿ ವಾರನು ಬ್ಯಾಂಕ್ಗೆ ಅಮೌಂಟ್ ಕಟ್ಬೇಕು ಅಂತ ಹೇಳದ್ರು ಮ್ಯಾನೇಜರು ಮ್ಯಾನೇಜರ್ ಹೇಳ್ತಾರೆ ವಾರ ವಾರ ತುಂಬ ಚೆನ್ನಾಗ್ ಸಂಘ ಮಾಡಬೇಕಮ್ಮ ವಾರ ವಾರ ಅಮೌಂಟ್ ಬ್ಯಾಂಕ್ ಸೇರಿಸ್ಬೇಕು ಅಂತೇಳಿದ್ರು ನಾನು ಬಂದು ಎಲ್ಲ ಸದಸ್ಯರನ್ನು ಕೂರ್ಸಿ ಮೀಟಿಂಗ್ ಮಾಡಿದೆ ವಾರ ವಾರ ಹೋಗಿ ಅಮೌಂಟು ಹಾಕ್ಬೇಕಂತೆ ಬ್ಯಾಂಕ್ ಅಂತೇಳಿದ್ರು ನಾನು ನಾನು ಆ ಥರ ಹೇಳ್ದಾಗ್ ಎಲ್ಲರು ಎದ್ದು ಬಂದು ಆಯ್ತು ವ ವಾರಕ್ಕೆ ಒಬ್ಬೊಬ್ಬರು ಹೋಗಕ್ಕಾಗಲ್ಲ ಇಬ್ಬಿಬ್ಬರು ಹೋಗ್ ಕಟ್ತೀರಿ ಅಂತೇಳಿದ್ರು ಆಯಿತು ಅಂತಂದ್ರಿ ಒಂದು ವರ್ಷ ನಾವು ಉಳಿತಾಯ ಹಂಗೆ ಮಿಗ್ಲಸ್ಕೊಂಡಿದ್ರಿ ಪುಟ್ಟಮ್ಮ ಅನ್ನೋರು ನಾನು ಬಂಡಿ ವ್ಯಾಪಾರ ಮಾಡ್ತಿನಿ ನನಗೆ ಅಮೌಂಟ್ ಬೇಕಂತ ಕೇಳ್ತಾರೆ ನಾನು ಏನು ಬಂಡಿ ವ್ಯಾಪಾರ ಮಾಡ್ತೀಯ ಅಂದೆ ಹಣ್ಣು ತರಕಾರಿ ಹಾಕಿ ನಾನು ವ್ಯಾಪಾರ ಮಾಡ್ತೀನಮ್ಮ ನನಗೆ ಒಂದು ಐದು ಸಾವಿರ ಸಾಲ ಅಂತ ನೀಡು ಅಂತೇಳಿದ್ರು ನೋಡು ಇದು ಐದು ಸಾವಿರ ಸಾಲ ಅಂತ ನೀಡ್ತಿರಿ ಇದ್ರಕ್ಕೆ ಇಂಟ್ರೆಷ್ಟಿದೆ ಅಂತ ಹೇಳ್ತ ಹೇಳ್ದೆ ಆಯಿತು ಎಷ್ಟು ಇಂಟ್ರೆಷ್ಟ್ ಮಾಡೋಣ ಅಂದರು ಕೆಲವರು ಒಂದು ಒಂದು ರೂಪಾಯಿ ಅಂದರು ಕೆಲವರು ಎರಡು ರೂಪಾಯಿ ಅಂದರು ಕೆಲವರು ಮೂರು ರೂಪಾಯಿ ಅಂದರು ಆಗ ನಾನೇಳ್ದೆ ಇಲ್ಲ ಬ್ಯಾಂಕ ಬ್ಯಾಂಕ್ ಕಡೆ ನಮಗೆ ದುಡ್ಡು ಉಳ್ತಾಯದ ದುಡ್ಡು ಚೆನ್ನಾಗ್ ಹೆಚ್ಚಿಸ್ಬೇಕಂದ್ರೆ ಎರಡು ರೂಪಾಯಿ ಬಡ್ಡಿ ಮಾಡೋಣ ಅಂತ ಹೇಳ್ದೆ ಆಯಿತು ಅಂತ ಎಲ್ಲರು ಒಪ್ಕೊಂಡ್ರು ಹಾಂ ಪಸ್ಟ್ ಪಸ್ಟೆ ಐದು ಸಾವಿರ ಪುಟ್ಟಮ್ಮ ಅವರಿಗೆ ವ್ಯಾಪಾರ ಮಾಡೋದ್ಕಂತ ವ್ಯಾಪಾರಕ್ಕಂತ ಐದು ಸಾವಿರ ಕೊಟ್ಟೆ ಐದು ಸಾವಿರ ವಾರ ವಾರ ಐನೂರು ಐನೂರು ರೂಪಾಯಿ ಕಟ್ಬೇಕು ಅಂತ ಹೇಳಿ ಕೊಟ್ಟೆ ಪುಟ್ಟಮ್ಮನೋರು ಐನೂರು ಐನೂರು ರೂಪಾಯಿ ವಾರ ವಾರ ಕಟ್ಟಿದ್ರು ಹಾಗೆ ಹಾಗೆ ಹಾಗೆ ನಮ್ಮದು ಸಂಘ ಐದು ಐದು ವರ್ಷ ಆಗಿಬಂತು ಒಬ್ಬೊಬ್ಬರಿಗೆ ಹತ್ತತ್ತು ಸಾವಿರ ಐದೈದು ಸಾವಿರ ಕೊಟ್ಟು ಪಸ್ಟ್ ಐದೈದು ಸಾವಿರ ಸಾಲ ಕೊಟ್ಬಂದು ಹತ್ತತ್ತು ಸಾವಿರ ಕೊಡೊಕ್ಕಾದ್ರೆ ಆಮೇಲೆ ಹತ್ತತ್ತು ಸಾವಿರ ಕೊಟ್ಮೇಲೆ ಈಗ ಹದಿನೈದು ಹದಿನೈದು ಸಾವಿರ ಕೊಡ್ತಾಯಿದ್ದಿರಿ ಅಂತೇಳಿ ಎಲ್ಲಾರಿಗು ಆ ಥರ ಒಬ್ಬೊಬ್ಬರಿಗು ಹದಿನೈದು ಹದಿನೈದು ಸಾವಿರ ಇಪ್ಪತ್ತಿಪ್ಪತ್ತು ಸಾವಿರ ಕೊಟ್ಟರೆ ಎರಡು ಎರಡು ರೂಪಾಯಿ ಬಡ್ಡಿ ಹಂಗೇ ಕೊಟ್ಟಿದೀರಿ ಎಲ್ಲರು ತುಂಬ ಚೆನ್ನಾಗ್ ಸಂಘ ಮಾಡ್ತಾಯಿದ್ದಾರೆ ಎಲ್ಲ ತುಂಬ ಚೆನ್ನಾಗಂದ್ರೆ ಅವಾರ್ಡ್ ಬರೋ ಅಷ್ಟು ಸಹ ಅಷ್ಟು ಚೆನ್ನಾಗಿ ಸಂಘ ಇದಾಗ್ತಾ ಇದೆ ಮುನ್ಸ್ಪಾಲ್ ಆಫೀಸಿಂದ ನಮ್ಮದು ರಿಜಿಸ್ಟ್ರಾಗುತ್ತೆ ಆಕಡೆನಿಂದ ಗೌರ್ಮೆಂಟಿಂದ ಹತ್ತತ್ತು ಸಾವಿರ ಅಮೌಂಟು ಕೊಡ್ತಾರೆ ಸಂಘಕ್ಕೆ ಅಂತ ಸುಪ್ತ ನಿಧಿ ಅಂತ ಹತ್ತತ್ತು ಸಾವಿರ ಹಾಕ್ತಾರೆ ಆವಾಗ ನಾವು ಹತ್ತು ಸಾವಿರ ನಾವು ಎತ್ಕೊಂಡು ಯಾರು ಹಂಚ್ಕೊಳೋದಿಲ್ಲ ಅದು ಸಂಘದಲ್ಲೇ ಬಿಟ್ಟು ಅದನ್ನು ಬಡ್ಡಿ ಬರೋಂಗೆ ಮಾಡ್ತಿರಿ ನಾವು ಇವಾಗ ಎಲ್ಲರು ಸೇರಿ ಇವಾಗ ಚೆನ್ನಾಗ್ ಸಂಘ ಮಾಡ್ತಾಯಿದಿರಿ ಮಯೂರಿ ಸಂಘಕ್ಕೆ ಡಿ ಸಿ ಆಪೀಸ್ ಕಡೆಯಿಂದ ಅವಾರ್ಡ್ ಕೂಡ ಬಂದಿದೆ ಮಯೂರಿ ಸಂಘ ತುಂಬ ಚೆನ್ನಾಗ್ ನಡೆಸ್ತಾ ಇದ್ದೀರಿ ಅಂತ ಹತ್ತು ಸಾವಿರ ದುಡ್ಡು ಕೊಟ್ಟು ಒಂದು ಹವಾರ್ಡ್ ಕೊಟ್ಟು ನಮ್ಗೆ ಸನ್ಮಾನ ಮಾಡಿ ಕಳ್ಸಿದ್ರು ನಾವು ತುಂಬ ಚೆನ್ನಾಗ್ ಸಂಘ ಮಾಡ್ಕೊಂತಾ ಎಲ್ಲ ಸದಸ್ಯರು ತುಂಬ ಚೆನ್ನಾಗವ್ರೆ ಮತ್ತು ಕೆನರ ಬ್ಯಾಂಕ್ನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಸಾಲ ಆಗಿ ಪಡೆದಿದ್ದಿರಿ ಇಪ್ಪತ್ತು ಲಕ್ಷ ಸಾಲ ಪಡ್ದು ಪ್ರತಿ ಒಬ್ಬರು ತಿಂಗ್ಳು ತಿಂಗ್ಳು ಒಂದು ಡೇಟನ್ನು ಪಿಕ್ಸ್ ಮಾಡಿ ಆ ಡೇಟಿಗೆ ಇಬ್ಬಿಬ್ಬರು ಹೋಗಿ ಬ್ಯಾಂಕಗೆ ಆ ಅಮೌಂಟನ್ನು ಕಟ್ಕೊ ಬರ್ತಿರಿ ನಾವು ತುಂಬ ಚೆನ್ನಾಗಿ ಸಂಘ ನಡೆಸ್ಕೊಂಡು ಹೋಗ್ತಾಯಿದಿರಿ ನನ್ಗೇನು ಖುಷಿ ಅಂದರೆ ನಾನು ನಮ್ಮ ಕಡೆಯಿಂದ ಯಾರದು ಪ್ರಾಬ್ಲಮ್ಮಿಲ್ಲ ಯಾವ ಸದಸ್ಯರು ನಂಗೆ ತೊಂದರೆ ಮಾಡ್ತಾಯಿಲ್ಲ ಎಲ್ಲ ಪ್ರತಿ ಒಬ್ಬರು ತುಂಬ ಚೆನ್ನಾಗ್ ಹಣ ಕಟ್ತಾಯಿದಾರೆ ಬ್ಯಾಂಕ್ಗೆ ಹೋಗ್ತಯಿದಾರೆ ಅದರಿಂದ ನಂಗೆ ತುಂಬ ಖುಷಿ ಆಗಿ ನಾನು ಹೆಮ್ಮೆಯಿಂದ ಹೆಳ್ಕೊಂತಿನಿ ಪ್ರತಿನಿಧಿ ನಾನಾಗಿರೋದು ಖುಷಿ ಆಯಿತು ಅಂತ ಹೆಮ್ಮೆಯಿಂದ ಹೇಳ್ಕೊಂತಿನಿ ಯಾವುದೇ ಪ್ರಾಬ್ಲಮ್ಮಿಲ್ಲ ನನ್ಗೆ ಅಂತ ಹೇಳ್ತಾಯಿದ್ದಿನಿ ಮತ್ತು ಒಬ್ಬೊಬ್ಬರು ಹೇಳ್ತಾರೆ ಒಬ್ಬೊಬ್ಬರು ಕಿರಿಕ್ ಮಾಡ್ತಾರೆ ನಾನು ಕಟ್ಟಲ್ಲ ನನ್ನ ಕೈಯಲ್ಲಾಗಲ್ಲ ಅಯ್ಯೋ ನನ್ನ ಕೈಯಲ್ಲಾಗೋದೆ ಇಲ್ಲಪ್ಪ ಏನು ಮಾಡ್ಕೊಂತಿರೋ ಮಾಡ್ಕೊಳ್ರಿ ಅಂತಾರೆ ಮೂವತ್ತು ಸಾವಿರ ದುಡ್ಡು ತಗೋಬಿಟ್ಟು ನೀನು ಏನು ಮಾಡ್ಕಂತ್ಯ ಮಾಡ್ಕೊ ಅನ್ಬಿಟ್ರೆ ನಾವು ಸುಮ್ಮನೆ ಬಿಟ್ಟು ಬಿಡ್ತೀರಂತಿರಿ ವಾರ ವಾರ ವಾರ ಮನೆ ಬಾಗ್ಲಿಗೆ ಹೋಗ್ಬೇಕಾತೈತೆ ಒಬ್ಬೊಬ್ಬರು ಮನೆತಕುನು ಸಾಲ ತಗೊಂಡು ಸಾಲ ಕಟ್ಟಿಲ್ಲಂತಂದರೆ ಹೋಗಿ ಮನೆ ಹತ್ರ ಹೋಗಿ ದಮ್ಕಿ ಹಾಕ್ಬೇಕು ಬೈಬೇಕು ಜಗಳ ಮಾಡಬೇಕು ಈ ಥರ ಎಲ್ಲ ಮಾಡಬೇಕು ಅದು ತುಂಬ ಪ್ರಾಬ್ಲಮ್ಮಾಗುತ್ತೆ ಮತ್ತು ಕೆಲವರು ತಗೋಬಿಟ್ಟು ಊರು ಬಿಟ್ಟು ಹೊರ್ಟೋಗ್ಬಿಡ್ತಾರೆ ಆಗ ಪಾಪ ಇಪ್ಪತ್ತು ಜನದ ದುಡ್ಡು ತಗೊಂಡು ಅವ್ರು ಓಡೋಗಿಬಿಡ್ತಾರೆ ಆವಾಗ ನಾವೇನು ಮಾಡೋದು ಆದ್ರಿಂದ ಅವಾಗೇನು ಮಾಡ್ತಿರಿ ಇಪ್ಪತ್ತು ಜನ ಮಾತಾಡ್ತಿರಿ ಯಾವ ಊರಾಗವ್ರೆ ಅಂತ ಹೋಗಿ ಎಲ್ಲ ನೋಡ್ತಿರಿ ಇಪ್ಪತ್ತು ಜನಾನು ಹೋಗಿ ಹುಡುಕಿ ತಗೋ ಕರ್ಕೊಬಂದು ಅವ್ರನ್ನ ಏನು ಮಾಡಲ್ಲ ಏನು ಹಿಂಸೆ ಇಡಲ್ಲ ನೋಡಪ್ಪ ನಮ್ಮ ದುಡ್ಡು ನೀವು ತಗೊಂದೋಗಿರೋದು ಇಪ್ಪತ್ತು ಜನ್ರು ಸೇರಿ ನೀವು ದುಡ್ಡು ತಗೊಂಡೋಗಿದ್ದೀರಿ ನಮ್ಮ ದುಡ್ಡು ಏನಿದೆಯೋ ಇಂಟ್ರೆಷ್ಟೆಲ್ಲ ಸೇರಿ ನಮ್ಮ ದುಡ್ಡು ನಮ್ಗೆ ಕಟ್ಟಿರಿ ಅಂತ ಕೇಳ್ತಿರಿ ಅವ್ರು ಇವಾಗಿಲ್ಲ ಅವಾಗಿಲ್ಲ ನಾಳೆ ಕೊಡ್ತಿನಿ ನಾಳಿದ್ದು ಕೊಡ್ತಿನಿ ಅಂತಾರೆ ಆದರು ಇಲ್ಲ ನಾವು ನಮ್ಗೆ ಈ ಡೇಟ್ಗೆ ನಮ್ಮ ಅಮೌಂಟ್ ನಮ್ಗೆ ಸೇರಿಸ್ಬೇಕು ಅಂತ ಹೇಳ್ತಿರಿ ಹ್ಞೂ ಅಂತ ಹೇಳ್ತಾರೆ ಕೆಲವು ಹ್ಞೂ ಅಂತೇಳಿ ಆ ಡೇಟು ಮಿಸ್ ಮಾಡಿಬಿಡ್ತಾರೆ ಮತ್ತು ಹೋಗಿ ಅವ್ರ ಮನೆ ಬಾಗ್ಲುಗೋಗಿ ನೋಡಮ್ಮ ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಅಂತಾರೆ ಕೆಲವರೆಲ್ಲ ಜೋರಾಗಿ ಮಾತಾಡ್ತಾರೆ ಇನ್ನು ಕೆಲವರು ಇರಲಿ ಬಾ ಪಾಪ ಅವರು ತುಂಬ ಕಷ್ಟದಾಗವ್ರೆ ಕೊಡ್ತಾರೆ ಅಂತಾರೆ ಇನ್ನು ಕೆಲವರು ಏನು ಯಾರಪ್ಪನ ದುಡ್ಡು ನಮ್ಮ ದುಡ್ಡು ನಮ್ಮ ದುಡ್ಡು ಎತ್ಕೊಂಡು ಇವನು ಇವ್ರು ಓಡಿ ಬನ್ಬಿಟ್ರೆ ಯಾರು ಕೊಡ್ತಾರೆ ಅಂತ ಜಗಳ ಮಾಡ್ತಾರೆ ಆ ಥರದೆಲ್ಲ ನಡೀತಾ ಇರುತ್ತೆ ಸಂಘಗ್ಳಲ್ಲಿ ಕೆಲವರು ಪ್ರತಿನಿಧಿಗಳೆ ಬೇರೆ ಸಂಘದಿಂದ ಪ್ರತಿನಿಧಿಗಳೆ ಓಡೋಗಿಬಿಡ್ತಾರೆ ದುಡ್ಡೆಲ್ಲ ತಗೊಂಡು ಆ ಥರಯೆಲ್ಲ ನಮ್ಮ ಸಂಘದ್ ಕಡೆಯಿಂದ ಯಾವುದೇ ಕಾರ್ಣಕ್ಕೆ ಪ್ರಾಬ್ಲಮ್ ಆಗಲ್ಲ ನಾವು ಚೆನ್ನಾಗ್ ನಡೆಸ್ಕೊಂಡ್ ಹೋಗ್ತಾಯಿದ್ದಿರಿ ಮತ್ತು ಏನಿಲ್ಲ ಹವಾರ್ಡ್ ಬರು ಅವಾರ್ಡ್ ಬರುತ್ತೆ ನಾವು ಅವಾರ್ಡ್ ಅವಾರ್ಡೆಲ್ಲ ತಗೊಂಡಿದ್ದಿರಿ ನಮ್ಮ ಸಂಘದ್ ಕಡೆಯಿಂದ ತುಂಬ ಚೆನ್ನಾಗ್ ನಮ್ಮದು ಸಂಘ ತುಂಬ ಚೆನ್ನಾಗ್ ನಡೆದಿದೆ ಆದ್ರಿಂದ ಮೇಡಮ್ರವ್ರಿಗು ತುಂಬ ಟ್ಯಾಂಕ್ಸ್ ಹೇಳಿದ್ದಿರಿ ಮೇಡಮ್ರವರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀರಂತ ನಮ್ಗೆ ಶಬ್ಬಾಸ್ ಅಂತಾರೆ ನಾವು ಎಲ್ಲಾರುನೂ ಎಲ್ಲ ಒನ್ನೊಂದು ವಾರ ವಾರಾನು ಒಬ್ಬೊಬ್ಬರು ಕತೆ ಹೇಳ್ತಿರಿ ಡ್ಯಾನ್ಸ್ ಮಾಡ್ತಿರಿ ಆಮೇಲೆ ಒಂದು ಗೇಮ್ ಆಡ್ತಿವಿ ಗೇಮ್ ಆಡ್ತಿರಿ ಮತ್ತು ಒಬ್ಬೊಬ್ಬರು ಕತೆ ಹೇಳ್ತರೆ ಆ ಥರ ಎಲ್ಲ ತುಂಬ ಜೋಕ್ ಮಾಡ್ಕೊಂಡು ನಕ್ಕೊಂಡು ಸಂಘದ್ ಸಂಘದಲ್ಲಿ ತುಂಬ ಖುಷಿಯಿಂದ ಇರ್ತಿರಿ ಮತ್ತು ಹೊರ್ಗಡೆ ಹೋಗಿ ಯಾರ್ಯಾರ ಬಗ್ಗೆನು ಚಾಡಿ ಹೇಳ್ಬಾರ್ದು ಅಂತೇಳ್ತಿರಿ ಯಾರು ಏನು ಚಾಡಿ ಹೇಳ್ಕೊಳಲ್ಲ ತುಂಬ ಚೆನ್ನಾಗ್ ಖುಷಿ ಖುಷಿಯಿಂದ ಇರ್ತಿರಿ ನಾವು ಎಲ್ಲರು ತುಂಬ ಖುಷಿಯಿಂದ ಸಂಘ ನಡ್ಸ್ಕೊಂಡು ಹೋಗ್ತಾಯಿದ್ದಿರಿ ಆ ಸಹ ಆ ಸಂಘ ತುಂಬ ಸಂಘ ಅಂದ್ರೇ ಹೆಮ್ಮೆಯಿಂದ ಹೇಳ್ಕಂತಿರಿ ಆ ಥರ ಸಂಘ ತುಂಬ ಚೆನ್ನಾಗ್ ನಡಿತಾಯಿದೆ ನನಗೆ ತುಂಬ ಖುಷಿ ಆಗಿದೆ ತುಂಬ ಚೆನ್ನಾಗ್ ನಡೆಸ್ಕೊಂಡ್ ಹೋಗ್ತಾಯಿರೋದ್ರಿಂದ ನನ್ಗೆ ತುಂಬ ತುಂಬ ತುಂಬ ಖುಷಿ ಅಂದರೆ ಏನು ಮಾಡೋದು ಒನ್ನೊಂದುಸರಿ ಪ್ರಾಬ್ಲಮ್ಮಾಗಿಬಿಡುತ್ತೆ ಒನ್ನೊಂದಿಸರಿ ನಮ್ಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಲೆಕ್ಕ ಏರುಪೇರಾಗಿಬಿಡುತ್ತೆ ಲೆಕ್ಕ ಏರುಪೇರಾದರೆ ತುಂಬ ಕಷ್ಟ ಆಗುತ್ತೆ ಆಗ ನಮ್ಮಮನೆಯವ್ರು ಸ್ವಲ್ಪೊತ್ತು ಕೂತು ಎಲ್ಲ ಕೂಲ್ ಮಾಡಿ ತುಂಬ ಚೆನ್ನಾಗ್ ಲೆಕ್ಕ ಹೇಳ್ಕೊಟ್ಟು ನಮ್ಮ ನನಗೆ ತುಂಬ ಸಾತ್ ಕೊಡ್ತಾರೆ ನಾನು ಹೆಮ್ಮೆಯಿಂದ ಹೇಳ್ಕಂತಿನಿ ತುಂಬ ಚೆನ್ನಾಗ್ ನಮಗೆ ಹೇಳ್ಕೊಡ್ತಾರೆ ಅಂತ ನಮ್ಮಮನೆಯವ್ರೇ ನಮ್ಗೆ ಗುರು ಅಂತ ನಾನು ಎಲ್ಲರಿಗು ತಿಳಿಸ್ತಿನಿ ಯಾವಾಗು ಹೇಳ್ತಾ ಇರ್ತಿನಿ ನಮ್ಮಮನೇವ್ರೆ ನನ್ಗೆ ಗುರು ಅಂತ ಆ ಥರ ನನಗೆ ಎಲ್ಲ ಲೆಕ್ಕ ಪಕ್ಕ ಎಲ್ಲ ಹೇಳ್ಕೊಡ್ತಾರೆ ನಮ್ಮ ಸಂಘದಿಂದ ಏನೇ ತೊಂದರೆ ಆಗಲಿ ಎಲ್ಲ ಯಾವ್ತರ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳ್ಕೊಡ್ತಾರೆ ಅವಾಗ ನಾನು ಇದೆಲ್ಲ ನಡೆಸ್ಕೊಂಡೋಗ್ತಿನಿ ಎಲ್ಲ ಸದಸ್ಯರು ನೀವು ತುಂಬ ಚೆನ್ನಾಗ್ ಸಂಘ ಮಾಡ್ತಾಯಿದ್ದೀಯಾ ಇದೇ ಥರ ಮಾಡು ಟೀಚರ್ಸ್ ಹೇಳ್ತಾರೆ ನೀನು ಇದೇ ಥರ ಸಂಘ ನಡ್ಸ್ಕೊಂಡು ಹೋಗಮ್ಮ ನೀನು ತುಂಬ ಚೆನ್ನಾಗ್ ಸಂಘ ಮಾಡ್ತಾಯಿದ್ದೀಯ ಅಂತೇಳ್ತಾರೆ ನಾನು ಆವಾಗ ಅವ್ರು ಹೇಳ್ದವಾಗ ನಂಗೆ ತುಂಬ ಖುಷಿಯಾಗುತ್ತೆ ಅವಾಗ ನಾನು ತುಂಬ ಖುಷಿಪಡ್ತಿನಿ ನಾನು ತುಂಬ ಸಂಘ ಮಾಡ್ತಾಯಿದ್ದೀನಿ ನನ್ನ ಸಂಘದಿಂದ ನಂಗೆ ಖುಷಿ ನಂಗೆ ಸಂಘ ಅಂದ್ರೇ ಇಷ್ಟ ಅಂದರೆ ನನ್ನ ಸಂಘ ಮಾಡೋದ್ರಿಂದ ನನ್ಗೆ ಖುಷಿ ನನ್ನ ಮಕ್ಳಗೆ ವಿದ್ಯಾಭ್ಯಾಸ ಮತ್ತು ಎಲ್ಲ ಸದಸ್ಯರುಗು ವಿದ್ಯಾಭ್ಯಾಸಕ್ಕಾಗಿದೆ ತರಕಾರಿ ವ್ಯಾಪಾರ ಮಾಡ್ತಾಯಿದಾರೆ ಬಟ್ಟೆ ವ್ಯಾಪಾರ ಮಾಡ್ತಾಯಿದಾರೆ ಬ್ಯೂಟಿಶನ್ ಹಾಕಿದಾರೆ ಸಂಘದಲ್ ದುಡ್ಡು ತಗೊಂಡು ಮತ್ತು ಸ್ಟಿಕ್ಕರಿಂಗ್ ಅಂಗಡಿ ಹಾಕಿದಾರೆ ಮತ್ತು ಅಂಗಡಿ ಇಟ್ಟಿದಾರೆ ತೆಂಗಿನ್ಕಾಯಿ ವ್ಯಾಪಾರ ಮಾಡ್ತಾಯಿದಾರೆ ಮತ್ತು ಸೊಪ್ಪಿನ ವ್ಯಾಪಾರ ಮಾಡ್ತಾಯಿದಾರೆ ಹೂವಿನ ವ್ಯಾಪಾರ ಮಾಡ್ತಾಯಿದಾರೆ ಈ ಥರಯೆಲ್ಲಾನು ಸಂಘದ್ ಕಡೆಯಿಂದ ಅಮೌಂಟ್ ತಗೊಂಡು ತುಂಬ ತುಂಬ ಚೆನ್ನಾಗ್ ಮುಂದುವರೆದಿದಾರೆ ತು ಮನೆ ಕಟ್ಟಿದಾರೆ ಮನೆಗೆ ಬೇಕಾಗಿರುವ ವಸ್ತುಗಳ ತಗೊಂಡಿದಾರೆ ಮೇಕೆ ತಗೊಂಡಿದಾರೆ ಹಸು ತಗೊಂಡಿದಾರೆ ಮತ್ತು ಅ ಹಸು ಹಸು ತಗೊಂಡು ಹಾಲಿನ ವ್ಯಾಪಾರ ಮಾಡ್ತಾಯಿರೋರಿದಾರೆ ನಮ್ಮ ಸಂಘದಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿರ್ತಾರೆ ಒಬ್ಬೊಬ್ಬರು ಮಿಷಿನ್ ತಗೊಂಡಿದಾರೆ ಇನ್ನೊಬ್ಬರು ಬಟ್ಟೆ ವ್ಯಾಪಾರ ಮಾಡ್ತಾಯಿದಾರೆ ಎಲ್ಲ ಈ ತರ ಎಲ್ಲ ಸಂಘದಿಂದ ಅಮೌಂಟ್ ತಗೊಂಡು ಎಲ್ಲರು ಚೆನ್ನಾಗ್ ಬೆಳವಣಿಗೆ ಆಗಿದಾರೆ ಎಲ್ಲ ಚೆನ್ನಾಗಿ ನೆರ್ವೇರಿಸ್ಕೊಡ್ತಾಯಿದಾರೆ ಎಲ್ಲ ಹೇಳ್ತಾರೆ ನೀನು ತುಂಬ ಚೆನ್ನಾಗ್ ಸಂಘ ಮಾಡಿದ್ದಿಯ ವೆರಿ ಗುಡ್ ಅಂತಾರೆ ನಂಗೆ ಅದೇ ಒಂದು ಸಂತೋಷ